ನೀರು ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯವಶ್ಯಕವಾಗಿ ಬೇಕಾದಂತಹ ಒಂದು ದ್ರವ್ಯವಾಗಿದೆ ಈ ನೀರನ್ನು ನಾವು ಪ್ರತಿಯೊಂದು ಕೆಲಸಗಳಿಗೂ ನಾವು ಬಳಸ್ತೀವಿ ಮನುಷ್ಯನಿಗೆ ಪ್ರತಿನಿತ್ಯ ನೀರು ನಮ್ಮ ಒಂದು ದೈಹಿಕ ಸ್ವಚ್ಛತೆಗೆ ಶಾರೀರಿಕ ಸ್ವಚ್ಛತೆಗಿರ್ಬೋದು ಬೆಳಗಿನ ಒಂದು ಎದ್ದ ತಕ್ಷಣ ಹಲ್ಲುಜ್ಜೋದಿರ್ಬೋದು ಅಥ್ವಾ ಬಾತ್ರೂಮ್ ಕೆಲಸಗಳಿರ್ಬೋದು ಎಲ್ಲದಕ್ಕೂ ನಮ್ಗೆ ನೀರಿನ ಅವಶ್ಯಕತೆ ತುಂಬ ಇರುತ್ತೆ ನಾ ಆಗ ಅವುಗಳನ್ನು ಬಳಸ್ಕೊಂತಿವಿ ನೆಕ್ಶ್ಟ್ ನಮ್ಮ ಪಾತ್ರೆ ತೊಳೆಯೋದಕ್ಕೆ ಆಮೇಲೆ ಅದು ಆದ ತಕ್ಷಣ ನಾವು ಅಡುಗೆ ಮಾಡಲು ನೀರು ಬಳಸ್ತೀವಿ ಅದಾದಮೇಲೆ ನಾವು ನೀರು ಅಡಿಗೆನ ಮಾಡಲು ಸಾಕಷ್ಟು ನೀರು ಬೇಕು ಮತ್ತು ನಮಗೆ ಸಂಗ್ರಹಿಸಿಟ್ಕೊಳ್ಳಲು ಸಾಕಷ್ಟು ನೀರನ್ನು ನಾವು ಸಂಗ್ರಹಿಸ್ ಕೂಡ ಇಟ್ಕೊಬೇಕಾಗತ್ತೆ ನಾವು ನೀರನ್ನು ಹೆಚ್ಚು ಹೆಚ್ಚು ಬಳಸುತ್ತ ಬಳಕೆ ಬೇಕು ನಾವು ಊಟ ಇವತ್ತು ಆಹಾರ ಇರ್ಲಾರ್ದೆ ಒಂದು ಕಿ ಇರ್ಬೋದು ಕೆಲವು ಗಂಟೆಗಳು ಆದರೆ ನೀರಿಲ್ಲದೆ ಇಲ್ಲದೆ ಇರಕ್ಕ ಸಾಧ್ಯವೇ ಇಲ್ಲ ನೀರು ನಮ್ಮ ಮೂಲಭೂತ ಅವಶ್ಯಕತೆಗಳಲ್ಲಿ ಅತ್ಯಂತ ಮುಖ್ಯವಾದಂಥ ಒಂದು ಬೇಡಿಕೆಯಾಗಿದೆ ನೀರು ಇರ್ಲಿಲ್ಲಂದ್ರೆ ನಮ್ಮ ಜೀವನ ಭಾಳ ಕಷ್ಟ ಆಕ್ತತಿ ನೀರಿರ್ಲಿಲ್ಲಂದ್ರೆ ಪ್ರತಿಯೊಂದು ನಮ್ಮ ಎಲ್ಲ ಕೆಲಸಗಳಿಗೂನು ನೀರು ಬೇಕು ಅಡುಗೆ ಮಾಡಲು ಪಾತ್ರೆ ತೊಳೆಯಲು ಬಟ್ಟೆ ತೊಳೆಯಲು ಆಮೇಲೆ ಮನೆಯ ಸ್ವಚ್ಛತೆಯನ್ನು ಮಾಡಲು ನೆಲ ಒರೆಸುವ ಇರ್ಬೋದು ಅಥವಾ ಬಟ್ಟೆ ವಾಷ್ ಮಾಡೋದಿರ್ಬೋದು ಇನ್ನೂ ಸಾಕಷ್ಟು ಕೆಲಸಗಳಿಗೆ ನಾವು ನೀರನ್ನು ಮತ್ತು ಮನೇಲಿ ಇರತಕ್ಕಂಥ ಎಲ್ಲ ಮನೇಲಿ ನಾವು ಬಳಸ್ತಕ್ಕಂಥ ಸಸ್ಯವ ತೋಳ್ ತೋಟವನ್ನು ಬೆಳೆಸಿರ್ತೀವಿ ಆ ನೀ ಅದಕ್ಕೆ ನೀರು ಬೇಕು ಆಮೇಲೆ ಎಲ್ಲ ಗಿಡ ಗಂಟಿಗಳಿಗೆ ನೀರು ಹಾಕಕ್ಕೆ ಬೇಕು ಮತ್ತು ಇದಲ್ದೆ ನಾವು ನೀರನ್ನು ನಾವು ಪ್ರತಿನಿತ್ಯ ಎಷ್ಟೊಂದು ನೀರನ್ನು ಬಳಸ್ತೀವಿ ಅಂತಂದ್ರೆ ನಮ್ಗೆ ಅವು ಪ್ರತಿಯೊಂದು ಕೆಲಸಗಳಿಗೂ ನೀರು ನೀರಿರ್ಲಾರ್ದೆ ನಮ್ಮ ನಮ್ದು ನಮ್ಮ ಲೈಫು ಭಾಳ ಕಷ್ಟ ಇರ್ತೈತಿ ನಾವು ನೀರನ್ನು ಮತ್ತೆ ಯಾವ ಕೆಲಸಗಳಿಗೆ ಬಳಸ್ತಾ ಇದ್ದೀವಿ ಅಂದರೆ ನಮ್ಮ ನಮ್ಮ ಮನೆಯಲ್ಲಿ ಪ್ರತಿಯೊಂದು ಕೆಲಸಕ್ಕೂ ನೀರು ಬೇಕು ಅವಶ್ಯಕತೆ ಇರ್ತೈತಿ ನಮ್ಮ ದಿನನಿತ್ಯದ ಕೆಲಸಗಳನ್ನು ನಾವು ಹೊರಿಸ್ಕೊಳಕ್ ನೀರು ಅವಶ್ಕತೆವಾಗಿರುತ್ತೆ ನೀರು ನೀರು ಮತ್ತು ನಾವು ಆ ನೀರನ್ನು ಸಂಗ್ರಹಿಸ್ಕೊಳ್ಳಲಿಕ್ಕೆ ಸಾಕಷ್ಟು ಇವುಗಳನ್ನು ಬಳಸ್ತೀವಿ ಮತ್ತು ನೀರಿನ ಸೌಲಭ್ಯಗಳು ಕೂಡ ನಮಗೆ ನೀರು ಯಾವುದ್ರ ಮೂಲಗಳಿಂದ ಸಿಗುತ್ತಂದ್ರೆ ನದಿಗಳಿಂದ ಸಿಗ್ಬೋದು ಮತ್ತು ಸಾಕಷ್ಟು ಕೆಲವೊಮ್ಮೆ ಈಗಂತೂ ಎಷ್ಟೊಂದು ಸೌಲಭ್ಯ ವಿಜ್ಞಾನ ಎಷ್ಟೊಂದು ಮುಂದುವರೆದಿದೆ ಅಂದ್ರೆ ನಮ್ಮ ನೀರನ್ನ ಮಳೆಯ ನೀರು ವೇಸ್ಟ್ ಆಗ್ಲಾರ್ದಂಗೆ ಹೋಗ್ಲಾರ್ದಂಗೆ ಹೋಗ್ಲಾರ್ದಂಗೆ ಆ ನೀರನ್ನು ಬಿದ್ದಂಥ ನೀರು ಮೇಲೆ ಮೇಲ್ಛಾವಣಿಯಲ್ಲಿ ಬಿದ್ದಂಥ ನೀರನ್ನು ಸಂಗ್ರಹಿಸಿಡುವ ಒಂದು ಸೌಲಭ್ಯನು ಕೂಡ ಇದೆ ಮತ್ತು ನಾವು ನೀರನ್ನು ನಾವು ಬಾವಿಯಿಂದ ಬಳ್ಸ್ಕೊಂಡ್ ಬಾವಿ ನೀರಿನ ಮೂಲಗಳನ್ನು ಬಾವಿನ ತೋ ಬಾವಿಯಿಂದ ಬಳ್ಸ್ಕೊಂತಿವಿ ಮತ್ತು ನಲ್ಲಿಗಳನ್ನು ಮಾಡ್ಕೊತಿವಿ ಮತ್ತು ಒಂದು ಸಿಂಟೆಕ್ಸ್ಗಳಲ್ಲಿ ಸಂಗ್ರಹಿಸ್ಕೊಂತಿವಿ ಮತ್ತು ಇನ್ನೂ ಸಾಕಷ್ಟು ಅವುಗಳನ್ನು ಬಳಸ್ತೀವಿ ನೀರು ಒಂದು ಸಹಜ ಒಂದು ಅದು ಯಾವ ಒಂದು ದ್ರವ ವಸ್ ದ್ರವ ವಸ್ತುವಾಗಿದ್ದು ಅದನ್ನು ನಾವು ಯಾವ ಪಾತ್ರೆಗಳಲ್ಲಿ ತುಂಬ್ತೀವೋ ಆ ಆಕಾರವನ್ನು ಅದು ಪಡಿತೈತಿ ಮತ್ತು ನೀರಿರಲಿಲ್ಲ ಅಂತಂದ್ರೆ ಇವತ್ತು ಗಿಡಗಳು ಗಂಟಿಗಳಿಗೆ ನೀರಿರ್ಲಿಲ್ಲಂದ್ರೆ ಬಹಳ ಕಷ್ಟ ಆಗ್ತಿತ್ತು ನೀರು ಒಂದು ಸಣ್ಣ ನೀರಿನ ಝರಿ ಹರಿದು ಹೋಗಿ ನದಿಯಾಗುತ್ತೆ ನದಿ ಹೋಗಿ ನದಿಗಳು ಹರಿದು ಸಾಗರನ ಸೇರ್ತವೆ ಸಾಗರವನ್ನು ಸೇರಿದಂಥ ನೀರು ಕಾದು ಆವಿಯಾಗಿ ಮೋಡ ಆಗುತ್ತೆ ಮೋಡದಿಂದ ಮ ಕಾದು ಆವಿಯಾಗಿ ಮೋಡಗಳಾಗ್ತವೆ ಮೋಡಗಳಿಂದ ಮತ್ತು ನಮಗೆ ಪುನಃ ನೀರಾಗಿ ಅದು ನಮ್ಗೆ ಮಳೆಯಾಗಿ ರೂಪದಲ್ಲಿ ನಮಗೆ ದೊರೀತಾ ಹೋಗುತ್ತೆ ಹೀಗೆ ನೀರು ಅಂದ್ರೆ ಸಾಕಷ್ಟು ನೀರಿನ ಒಂದು ಸೌಲಭ್ಯಗಳನ್ನು ಹೇಳುದಾದ್ರೆ ನೀರಿಲ್ಲಾರ್ದೆ ನೀರಿನ ಮೂಲಗಳು ನೀರಿನ ಹಿಂದಕ್ಕೆಲ್ಲ ವ ಏನು ಹೇಳ್ತಿದ್ದರು ರಾಜರ ಆಳ್ವಿಕೆ ಒಳ್ಗೆ ಕೆರೆಯನ್ನು ತೋಡಿಸು ಬಾವಿಯನ್ನು ನಿರ್ಮಿಸು ಇವು ಇವುಗಳನ್ನೆಲ್ಲ ಹೇಳ್ಕೊಡ್ತಿದ್ದರು ಯಾಕಂದ್ರೆ ನಮ್ಗೆ ಅಷ್ಟೇ ಅಲ್ಲ ಉಪಯೋಗ ಬೇರೆ ಜನ್ರಿಗೆ ಕೂಡ ನಾವು ಸಹಾಯ ಆಗಬೇಕು ನೀರಿನ ಅವಾಗೆಲ್ಲ ತಮಗಾಗಿ ಅಷ್ಟೇ ಅಲ್ಲ ನೀರಿನ ಕೆರೆಗಳನ್ನು ಕಟ್ಸಿತ್ತಿದ್ದರು ಊರಿನ ಹಿ ಅಂದ್ರೆ ಊರ್ನಗೆಲ್ಲ ನೀರಿನ ಸ್ ಅಂತ ಅಷ್ಟೇ ಅಲ್ಲ ನೀರನ್ನು ಇನ್ನೂ ಎಷ್ಟೊಂದು ರೀತಿ ನಾವು ಇವತ್ತು ಅನೇಕ ರೀತಿಯ ನೀರ್ಗಳನ್ನು ನಾವು ಬಳಸ್ತಾ ಇರ್ತೀವಿ ನಾವು ಬೋರ್ವೆಲ್ ಹಾಕ್ಸ್ಕೊಂತೀವಿ ಅದು ಭೂಮಿಯಿಂದ ಅಂತರ್ಜಲವನ್ನು ಪಡೀತೀವಿ ಮತ್ತು ಸೌರಮಂಡಲ ಸೌರ ಸ ಸೌರವ್ಯೂಹಗಳನ್ನು ಬಳಸಿಕೊಂಡು ನೀರನ್ನು ಕಾಯಿಸಿ ನಾವು ಸ್ನಾನ ಮಾಡಲು ಬಳಸ್ತೀವಿ ಈ ರೀತಿ ನಾವು ನೀರು ಸಾಕಷ್ಟು ರೀತಿಯಲ್ಲಿ ನೀರನ್ನು ನಾವು ನೀರಾವರಿ ಹನಿ ನೀರಾವರಿಗಳಾಗಿ ಬಳ್ಸ್ಕೊಂತಿವಿ ಆಮ್ಯಾಲ ನೀರನ್ನು ಹರೀತಕ್ಕಂಥ ನೀರಿಗೆ ಅಣೆಕಟ್ಟುಗಳನ್ನ ಬಳಸಿ ಸಾವಿರಾರು ಹೆಕ್ಟೇರ್ ಜಮೀನುಗಳಿಗೆ ಅದನ್ನು ಬಳಸಿ ವ್ಯವಸಾಯವನ್ನು ಕೃಷಿಯನ್ನು ಹಸ್ರು ಕಾ ಆ ಹಸಿರು ಕ್ರಾಂತಿ ಇವತ್ತು ನಮ್ಮ ದೇಶದಲ್ಲಿ ಆಗಿದೆ ಇವತ್ತು ನಮ್ಮ ಬಡತನ ಹೋಗಿದೆ ಅಂದ್ರೆ ಆ ಆ ಒಂದು ಕೃಷಿ ಅಷ್ಟೊಂದು ಹೆಚ್ಚು ಉತ್ಪನ್ನ ಸಾಧಿಸಲಿಕ್ಕೆ ಏನಪ್ಪ ಅಂದ್ರೆ ನಮ್ಮ ನೀರನ್ನು ಒಂದು ಮೂಲ ಹಿಂದೆ ಮಳೆಯನ್ನು ಅವಲಂಬಿಸಿದಂಥ ಇದು ಆದ್ರೆ ಇವತ್ತು ನಾವು ನೀರನ್ನು ಸಂಗ್ರಹಿಸಿದ ನೀರನ್ನು ಅಣೆಕಟ್ಟುಗಳ ಮುಖಾಂತರ ಸಂಗ್ರಹಿಸ್ಬೋದು ಹನಿ ನೀರಾವರಿ ಪದ್ಧತಿಯನ್ನು ಮಾಡೋದು ಅಂತರ್ಜಲವನ್ನು ಮುಖಾಂತರ ಬಾವಿಗಳ ಮುಖಾಂತರ ಸಾಕಷ್ಟು ನಾವು ನೀರನ್ನು ಆ ಆ ನೀರು ಎಷ್ಟು ಪ ಮತ್ತು ಇಷ್ಟೇ ಅಲ್ಲ ಆ ನದಿಗಳು ನದಿಗಳಿಂದ ನಾವು ಏನಂತ ಕರಿತೀವಿ ದೇವತೆಗಳು ಅಂತ ಕರಿತೀವಿ ಪ ನಮ್ಮ ಹಿಂದಿನ ಪೂರ್ವಜರು ಅವುಗಳನ್ನು ನದಿಗಳು ಅಂತ ಕರೀತಿದ್ದರು ಆ ನದಿಗಳ ಲ್ಲೇ ದಡದಲ್ಲಿಯೇ ಪವಿತ್ರವಾದ ಯಾತ್ರಾಸ್ಥಳಗಳನ್ನು ಸ್ಥಾಪಿಸಿದರು ಹೀಗೆ ನಾವು ನೀರನ್ನು ಒಂದು ನಮ್ಮ ಜೀವನದ ಒಂದು ಭಾಗ ನಮ್ಮ ಒಂದು ಜೀವನಗಂಗಾ ಅಂತ ಹೇಳ್ಬೋದು ಹೀಗೆ ಅನೇಕ ರೀತಿ ನಾವು ನೀರುಗಳನ್ನು ಬಳಸ್ತೀವಿ ಅಷ್ಟೇ ಅಲ್ಲ ನೀರು ಒಂದು ಒಂದು ನೀರಿನ ಒಂದು ಶುದ್ಧತೆ ಮತ್ತು ನೀರಿನ ಒಂದು ಸಂಗ್ರಹ ಆಮೇ ನೀರನ್ನು ನಾವು ಎಷ್ಟೊಂದು ಕೆಲಸಗಳಿಗೆ ಬಳಸ್ತೀವಿ ಹಣ್ಣುಗಳನ್ನ ತರಕಾರಿಗಳನ್ನು ಮತ್ತು ಇನ್ನೂ ಎಷ್ಟೊಂದು ಕೆಲಸಗಳಿಗೆ ನಾವು ಬಳಸ್ತೀವಿ ವ್ಯವಸಾಯಕ್ಕಷ್ಟೇ ಅಲ್ಲ ಇನ್ನೂ ನೀರಿನ ಸಹಾಯದಿಂದ ಅನೇಕ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಹೋಗ್ತೀವಿ ಹೀಗೆ ಮಾಡ್ತಾ ನಾವು ನೀರು ಒಂದು ಪರಿಶುದ್ಧತೆಯಿಂದ ನಾವು ಮಾಡ್ತಾ ಹೋದ್ರೆ ಆ ನೀರಿನಿಂದ ಉಂಟಾಗತಕ್ಕಂಥ ನೀರಲ್ಲಿರತಕ್ಕಂಥ ಕಶ್ಮಲಗಳನ್ನು ತೊಳಿಬೇಕು ಶುದ್ಧವಾದ ನೀರನ್ನು ನಾವು ಬಳಸೋ ನಮ್ಮ ಆರೋಗ್ಯ ವೃದ್ದಿ ಆಗುತ್ತೆ ಮತ್ತು ಈ ನಿ ಇವತ್ತು ನೀರು ಜಲ ಎಷ್ಟೊಂದು ಕಲುಷಿತಗೊಳ್ಳಾಕತಿತಿ ಜಲಮಾಲಿನ್ಯ ಯಾಕೆ ಉಂಟಾಗತೈತಿ ಅಂದ್ರೆ ಕೈಗಾರಿಕೆಗಳಿಂದ ಉಂಟಾದಂಥ ಕೊಳಕು ನದಿಯಲ್ಲಿ ಸೇರ್ಪಡೆಯಾಗಿ ಆ ನೀರು ಅಶುದ್ಧವಾಗುತ್ತೆ ಅಂಥ ನೀರುಗಳಿಂದ ನಮಗೆ ಸಾಕಷ್ಟು ನೀರುಗಳನ್ನ ನಾವು ಬಳಸೋದರಿಂದ ನಮಗೆ ಅನೇಕ ಕಾಯಿಲೆಗಳು ಬರ್ತವೆ ಅದಕ್ಕೆ ನಾವು ಅವುಗಳನ್ನೆಲ್ಲ ಮಾಲಿನ್ಯವನ್ನು ತಡೆಗಟ್ಟಬೇಕು ನೀರನ್ನು ಕಾಯ್ಕೊಂಡು ಹೋಗಬೇಕು ನೀರನ್ನು ಶುದ್ಧಗೊಳ್ಸ್ಬೇಕು ನೀರನ್ನು ಎಷ್ಟು ಅವಶ್ಯಕತೆ ಇರುತ್ತೋ ಮಿತವಾಗಿ ಬಳಸಬೇಕು ನೀರು ಹಾಳಾಗಿ ನೀರನ್ನು ವ್ಯಯ ಮಾಡಬಾರ್ದು ಅದನ್ನ ನಾವು ನಮ್ಮ ಒಂದು ಉತ್ತಮ ಕಾರ್ಯಗಳಿಗೆ ಅದನ್ನು ನಾವು ಒಳ್ಳೇದಕ್ಕೆ ಬಳಸ್ಬೇಕು ಖಾಲಿ ಹರ್ದುಹೋಗಂಗ ಇರಬಾರ್ದು ಒಂದು ನೀರು ನಾವು ಬಳಸ್ತಾ ಇರ್ತೀವಿ ಅದು ಹರ್ದೋಗುತ್ತಂದ್ರೆ ಅಲ್ಲೇ ಒಂದು ಏನಾರೂ ಒಂದು ಗಿಡವನ್ನು ನೆಟ್ಟು ಆ ನೀರು ಹರಿದು ಗಿಡಕ್ಕೆ ಹೋಗುವಾಗೆ ಮಾಡಬೇಕು ಅಥವಾ ಬಚ್ಚಲದ ನೀರು ಇನ್ನೊಂದು ಕಡೆ ಹೋಗುವಾಗ ಅದು ಮತ್ತೆ ಬೇರೆ ಕೆಲಸಗಳಿಗೆ ಉಪಯೋಗ ಆಗ್ತಿರಬೇಕು ಸ್ವಚ್ಛತೆ ಇರಬೇಕು ನೀರಿನ ಒಂದು ಸ್ವಚ್ಛತೆಗೆ ಇವತ್ತು ಮಳೆ ಬಂದ್ರೆ ಹೇಗೆ ಭೂಮಿ ತನ್ನ ಇದು ಪಡಿತೈತಿ ಹಾಗೆ ನೀರು ಇರ್ಲಿಲ್ಲಂದ್ರೆ ನಾವು ಇವತ್ತು ನಮ್ಗೆ ಬದುಕು ಅನ್ನೋದು ಬಹಳ ಕಷ್ಟ ಆಗುತ್ತೆ ನೀರಿನ ಎಷ್ಟೊಂದು ಮಳೆಗಾಲದಲ್ಲಿ ಎಷ್ಟೊಂದು ಬವಣೇನ ಅನುಭವಿಸ್ತೀವಿ ಆಗ ಹಿಂದಿನ ಕಾಲದಲ್ಲಿ ಅಶೋಕ ಚಕ್ರವರ್ತಿಯಂಥ ಮಹಾ ಮಹಾನ್ ಚಕ್ರವರ್ತಿಗಳು ಯಾತ್ರಿಕರಿಗಾಗಿ ನೀರಿನ ಅರವಟ್ಟಿಕೆಗಳನ್ನು ಮಾಡ್ತಿದ್ದರು ಅಂದ್ರೆ ದಾರಿಹೋಕರಿಗೆ ಈ ನೀರನ್ನು ಒಂದು ಕುಡಿಯುವ ನೀರಿಗಾಗಿ ಅಲ್ಲಲ್ಲಿ ಅಲ್ಲಲ್ಲಿ ನೀರಿನ ಒಂದು ಸಂಗ್ರಹವನ್ನು ಮಾಡಿ ದಾ ದಾ ಯಾತ್ರಿಕರಿಗೆ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಿದ್ದರು ಹಾಗೆ ನಾವೂ ಕೂಡ ನಮಗಾಗಿ ನೀರನ್ನು ನಾವು ಬಳಸ್ಕೊಳೋದ್ ಅಷ್ಟೇ ಅಲ್ಲ ಆ ಒಂದು ಬೇಸಿಗೆ ಕಾಲದಲ್ಲಿ ಆ ನೀರಿನ ಬರವನ್ನು ಹೋಗಲಾಡಿಸೋದಕ್ಕಾಗಿ ನಾವು ಸಾಕಷ್ಟು ನಿಯಮಗಳನ್ನು ಪಾಲಿಸಬೇಕು ಮತ್ತಷ್ಟೇ ಅಲ್ಲ ಯಾರಾದರೂ ನೀರು ಬಾಯಾರಿಕೆ ಬಂದವರಿಗೆ ಅದು ಪಾ ನಾವು ನೀರನ್ನು ಕೊಡುವುದರಿಂದ ಅದೊಂದು ಒಳ್ಳೆಯ ಪುಣ್ಯದ ಕೆಲಸ ನೀರು ಇರ್ದಿದ್ದಂದ್ರೆ ಮನುಷ್ಯ ಬಹಳ ಕಷ್ಟ ಆ ಅಂಥ ನೀರು ಪವಿತ್ರವಾದಂಥ ನೀರನ್ನು ನಾವು ಶುದ್ಧವಾಗಿ ನಿರ್ಮಲೀಕರಣ ಮಾಡಿಕೊಂಡು ಇನ್ನು ಮತ್ತು ಅಪಪೋಲಾಗ್ಲಾರ್ದಂಗೆ ನಾವು ಪರ್ಜ್ ಅದನ್ನು ಕಾಪಾಡ್ಕೊಂಡು ಹೋಗಬೇಕು ನೀರು ಇರದೇ ಇದ್ದರೆ ನಮ್ಮ ಜೀವನ ನಡೆಸೋದು ನಿರ್ವಹಣೆ ಮಾಡೋದು ಕೂಡ ಕಷ್ಟ ಬೇಸಿಗೆ ಕಾಲದಲ್ಲಿ ಅವುಗಳನ್ನು ನಾವು ಬಹಳ ಮಿತವಾಗಿ ಬಳಸಬೇಕು ಅದು ಬೇರೆ ಒಂದು ವ್ಯರ್ಥವಾಗಿ ಆಗ್ಲಾರ್ದಂಗೆ ಹೋಗಬೇಕು ಈ ನದಿಗಳ ನೀರನ್ನು ಅಥವಾ ನಾವು ಸಂಗ್ರಹಿಸಿದಂಥ ನೀರುಗಳನ್ನು ಸಮರ್ಪಕವಾಗಿ ಬಳಸ್ಕೊಂಡು ಆ ಪರಿಶುದ್ಧತೆ ಅವುಗಳನ್ನು ಶುದ್ಧಗೊಳಿಸ್ಕೊಂಡು ಸ್ವಚ್ಛತೆ ಸ್ವಚ್ಛವಾಗಿಟ್ಟುಕೊಂಡು ನಮ್ಮ ಒಂದು ಆರೋಗ್ಯವನ್ನು ನಾವು ಕಾಯ್ಕೊಂಡು ಹೋಗಬೇಕು ಅಷ್ಟೇ ಅಲ್ಲ ಈ ಒಂದು ನೀರು ಒಂದು ನಮ್ಮ ಒಂದು ಹಿಂದಿನ ಒಂದು ಪೂರ್ವಜರ ಹೇಳಿಕೆ ಒಂದು ಇದ್ರ ಪ್ರಕಾರ ಅಂದ್ರೆ ನೀರು ಒಂದು ದೇವತೆ ನದಿಗಳೊಂದು ದೇವತೆಗಳಂತ ಕರೀತಿದ್ದರು ಇವತ್ತು ವೈಜ್ಞಾನಿಕ ಯುಗದಲ್ಲಿ ಆ ನೀರನ್ನು ಬಳಸ್ಕೊಂಡು ಎನ್ ಎಂಥ ಒಂದು ಆವ್ ನೀರನ್ನು ಎಷ್ಟು ಆಧುನಿಕವಾಗಿ ಬಳಸ್ಕೊಂಡು ಮನುಷ್ಯನಿಗೆ ಎಷ್ಟೊಂದು ಸೌಕರ್ಯಗಳನ್ನು ಅಣೆಕಟ್ಟುಗಳನ್ನು ಕಟ್ಟೋದ್ರ ಮೂಲಕ ಸಂಗ್ರಹಿಸಿ ವ್ಯವಸಾಯಕ್ಕೆ ಮೀನು ಕೈಗಾರಿಕೆಗೆ ಆಮೇಲೆ ವಿದ್ಯುಚ್ಛಕ್ತಿಗೆ ಅದು ಸಮರ್ಪಕವಾಗಿ ಅದನ್ನು ಬಳಸ್ಕೊಂಡು ಇವತ್ತು ಏನೆಲ್ಲ ನಾವು ಅದನ್ನು ನಮ್ಗೆ ನೀರನ್ನು ಯಾವ ಥರ ಒಂದು ನಾವು ಬಳಸ್ಕೊಬೇಕು ಅನ್ನೋಕ್ಕೆ ಸಾಕಷ್ಟು ಸರ್ಕಾರದ ಹಾಗೂ ಸರ್ಕಾರವು ಕೂಡ ಅದಕ್ಕಾಗಿ ಸಾಕಷ್ಟು ಸೌಲಭ್ಯಗಳನ್ನು ಮಾಡಿಕೊಟ್ಟೈತಿ ಅಂಥ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸ್ಕೊಂಡು ನಮ್ಮ ಇತಿಮಿತಿ ಒಳಗೆ ಆ ನೀರನ್ನು ಬಳಸ್ಕೊಂಡು ನಮ್ಮಲ್ಲಿ ಸಂಗ್ರಹವಾದಂಥ ನೀರನ್ನು ಅವು ಕೊಳೆಯಾಗಲಾರ್ದಂಗ ಕೆರೆಗಳು ಇರ್ತವೆ ಹಳ್ಳಿ ಒಳಗೆ ಕೆರೆಗಳನ್ನು ಭಾಳ ಅಪವಿತ್ರವಾಗಿ ಬಳ್ಸ್ತಿರ್ತಾರ ಅಲ್ಲೇ ನದಿ ದನ ಕರುಗಳನ್ನು ಮೈ ತೊಳೆಯೋದು ಬಟ್ಟೆ ಒಗೆಯುವುದು ಆ ಥರದಾಗ ಶಿಕ್ಷಣವು ಪಡೆದಂಥ ಯುವಕರಾಗಲಿ ಯುವ ಯಾರಾಗಲಿ ಅದ್ರ ಬಗ್ಗೆ ನೀರಿನ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಆಮ್ಯಾಲ ಈ ಬೋರ್ವೆಲ್ಗಳನ್ನು ಆದಷ್ಟು ಕಡಿಮೆ ಆಗ್ಲಿ ಕಡಿಮೆ ಆಗುವ ಹಾಗೆ ಮಾಡಬೇಕು ಯಾಕಂದ್ರೆ ಅಂತರ್ಜಲ ಇವತ್ತು ಬತ್ತಿ ಹೋಗಕತ್ತೈತಿ ಅದಕ್ಕೆ ಆ ಥರ ಆಗಲಾರ್ದಂಗ ನಾವು ನೋಡ್ಕೊಬೇಕು ನಮ್ಮಲ್ಲಿ ನಾವು ಬೋರ್ ಹಾಕ್ಸ್ಕೊಂಡಿರ್ತೀವಿ ಅಂತಂದ್ರೆ ಅದಕ್ಕೆ ಅದು ಅವಶ್ಕತೆ ಇದ್ರಷ್ಟೇ ಹಾಕ್ಸೋಬೇಕು ಆಮೇಲೆ ನಾವು ನೀರು ಮಳೆಯ ನೀರನ್ನು ನಾವು ಕೂಡ ಮನೆಯಲ್ಲಿಯೇ ಸಂಗ್ರಹಿಸ್ಬೋದು ಮನೆಯಲ್ಲಿ ಬಿದ್ದಂಥ ನೀರು ಹರ್ದು ಹೋಗಲಾರ್ದಂಗ ಅವುಗಳನ್ನು ನಾವು ಒಂದು ಕಡೆ ಸಂಗ್ರಹಿಸ್ಕೊಂಡು ಆ ನೀರನ್ನು ಕೂಡ ನಾವು ಮನೆಗಳಿಗೆ ಸಮರ್ಪಕವಾಗಿ ಬಳಸ್ಬೋದು ಹೀಗೆ ನ ನೀರು ಒಂದು ನಮಗೆ ಜೀವ ಜಲವಾಗಿದೆ